ಸರ್ ಡಾಕ್ಟರಾ ಮಾತಾಡ್ತಿರೋದು ಸರ್ ಅದೇ ನಿಮ್ಮ ಕ್ಲಿನಿಕ್ಕಿಗೆ ಬಂದಿ ನಿನ್ನೆ ಬಂದಿದ್ದೆ ಕ್ಲೋಸಾಗಿತ್ತು ಸರ್ ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಟೈಪ್ ಏಟಾಗಿದೆ ಸರ್ ಅದು ತೋರಿಸಕ್ ತೋರಿಸಬೇಕಾಗಿತ್ತು ಸಖತ್ತು ನೋಯ್ತಿದೆ ಫುಲ್ ಸ್ವೆಲ್ಲಿಂಗ್ ಆಗಿದೆ ನಮ್ಮದು ಇದು ತುಮಕೂರು ಸರ್

ಹಾಂ ಸರ್ ಹಾಂ ಸರ್ ಇಲ್ಲಿ ಈ ತುಮಕೂರು ಸಿಟಿಯಲ್ಲಿರೋ ಕ್ಲಿನಿಕ್ಕಿಗೆ ಬರಲ್ವಾ ಸರ್ ನೀವು ಹೌದಾ ಸರ್ ಅದೇ ಏನಾಗ್ ಏಟಾಗಿದೆ ಓಡಾಡಕ್ಕಾಗ್ತಿಲ್ಲ ಫುಲ್ ಊದ್ಕೊಂಡಿದೆ ಸದ್ಯಕ್ಕೆ ಏನಾದ್ರು ಮಾತ್ರೆ ಈ ಥರ ಏನಾದರೂ ಕೊಡ್ತೀರಾ ಸರ್ ಫೋನಲ್ಲಿ ಹೇಳಕ್ಕಾಗುತ್ತಾ

ಹಾಂ ಸರ್ ಅದು ಏನಿಲ್ಲ ಸರ್ ಅದು ಅಷ್ಟೊಂದೇನು ಏಟು ಏಟೇನೂ ಆಗಿಲ್ಲಂದ್ರೂನು ಸಖತ್ತು ಊದ್ಕೊಂಡ್ಬಿಟ್ಟಿದೆ ಸರ್ ಅದು ಮೆಟ್ಟಿಲು ಇಳಿಬೇಕಾದ್ರೆ ಜಾರ್ಬಿಟ್ಟು ಬಿದ್ದಿದ್ದು ಹಾಂ ಅದು ಫುಲ್ ಸ್ವೆಲ್ಲಿಂಗ್ ಊದ್ಕೊಂಡ್ಬಿಟ್ಟಿದೆ ಅದಕ್ಕೆ ಭಯ ಆಗ್ತಿದೆ ಸರ್ ಅದಕ್ಕೆ ತೋರಿಸೋಣ ಅಂತಿದ್ದೆ ಇದು ಆ್ಯಂಕಲ್ ಸರ್ ಕೆಳಗಡೆ ಹಾಂ ಆಯಿತು ಹಾಂ ಸರ್ ಸರ್ ತಿಂಡಿ ದೋಸೆ ತಿಂದಿದ್ದೀನಿ ಹಾಂ ಸರ್ ಹಾಂ ಸರ್ ಹಾಂ ಸರ್ ಇದು ಎಕ್ಸ್ರೇ ಎಕ್ಸ್ರೇ ಎಷ್ಟು ಗಂಟೆಗೆ ಮಾಡಿಸಬೇಕು ಸರ್ ಬಂದು

ಹೋಗ್ತಾನೆ ಏನಾದ್ರು ತೊಗೊಳ್ಬೇಕಾ ಸರ್ ಮುಂಚೆ ಹಾಂ ಹಾಂ ಓಕೆ ಸರ್ ಹಾಂ ತೊಗೋತೀನಿ ಸ್ಪ್ರೇ ಮಾಡಿಕೊಂಡು ಬರಲಾ ಅದೇ ನೋವು ನೋವು ಕಡಿಮೆ ಆಗಲಿಕ್ಕೆ ಹಾಂ ಸರಿ ಸರ್ ಓಕೆ ಹಾಗಾದ್ರೆ ಹಾಗಾದ್ರೆ ನಾಲ್ಕು ಗಂಟೆ ಹಾಗೆ ಬಂದು ಫೋನ್ ಮಾಡ್ತೀನಿ ಸರ್ ಅಲ್ಲೇ ಬಂದು ಕ್ ಕಾಣ್ತೀನಿ ಸರ್ ನಿಮ್ಮನ್ನ ಸರಿ ಥ್ಯಾಂಕ್ ಯು ಸರ್